ಹಾಂ ಹೇಳಿ ಮೇಡಮ್ ಹಾಂ ಎಸ್ ಮೇಡಮ್ ಹೇಳಿ ಮೇಡಮ್ ಮೇಡಮ್ ಚಿತ್ರದುರ್ಗಕ್ಕೆ ನೀವು ಗೈಡ್ ಬೇಕು ಅನ್ಕೊಂಡ್ರೆ ನಾವೇ ಗೈಡ್ ಆಗಿ ಕೆಲಸ ಮಾಡ್ತೀವಿ ಮೇಡಮ್ ಚಿತ್ರದುರ್ಗದಲ್ಲಿ ಫೇಮಸ್ ಲೇ ನಿಮಗೆ ನಿಮ್ಮನ್ನು ಕರ್ಕೊಂಡೋಗೋ ಅಂಥ ಪ್ರಸಿದ್ಧ ತಾಣಗಳು ಅಂತಂದರೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಇದೆ ಮೇಡಮ್ ಮತ್ತು ಜೋಗಿಮಟ್ಟಿ ಚಂದ್ರವಳ್ಳಿ ಮುರ್ಘಾಸ್ವಾಮಿ ಮಠ ಈ ಥರ ಹಲವಾರು ಸ್ಥಳಗಳು ಇದಾವೆ ನಿಮಗೆ ಎಲ್ಲ ಒಂದೇ ದಿವ್ಸ್ದಲ್ಲಿ ಎಲ್ಲ ಕವರ್ ಮಾಡೋ ಅಂತ ಕೆಲಸ ಮಾ ನಾವು ಮಾಡ್ತೀವಿ ಮೇಡಮ್ ಎನ್ ಮ್ಯಾಮ್ ನೀವು ಪ್ರೇ ಇವಾಗ ಪ್ರೆಸೆಂಟ್ ಎಲ್ಲಿದ್ದೀರ ಮೇಡಮ್ ಬೈಪಾಸ್ ಹತ್ತಿರ ಇದ್ದೀರಿ ಅಂತಂದರೆ ಈ ಸೀದಾ ನೀವು ಸ್ಟ್ರೈಟ್ ಅಮ್ಮ ಸ್ಟ್ರೈಟ್ ಆಗಿ ಹೋಗಿಬಿಟ್ಟು ಅಲ್ಲಿ ಆನೆಬಾಗಿಲ್ ಸರ್ಕಲ್ ಅಂತ ಬರುತ್ತೆ ಮೇಡಮ್ ಅಲ್ಲಿಂದ ನೀವು ಲೆಫ್ಟ್ ತಗೊಂಡು ಇನ್ನು ಕೋಟೆ ಕಡೆಗೆ ಫೋರ್ಟ್ ಕಡೆಗೆ ಆ ರೂಟ್ನಲ್ಲಿ ಹೋದ್ರಿ ಅಂತಂದರೆ ಅಲ್ಲಿ ಲಕ್ಷ್ಮೀಶ ಟಿಫನ್ ಅಂತ ಒಂದು ಹೋಟಲ್ ಬರುತ್ತೆ ಮೇಡಮ್ ಮ್ಯಾಮ್ ನಮ್ಮ ದುರ್ಗದಲ್ಲೇ ನೋಡಿಕೊಂಡ್ರೆ ಇರೋ ನಾಲ್ಕು ಪ್ರಸಿದ್ಧ ತಾಣಗಳು ಎಲ್ಲರ್ಗೂ ಇಷ್ಟ ಆಗೋ ಅಂಥವೇ ಮೇಡಮ್ ಆದರೆ ಯಾವ ಯಾವ ಟೈಮಲ್ಲಿ ಎಲ್ಲೆಲ್ಲಿಗೆ ಹೋಗ್ಬೇಕು ಡಿಸೈಡ್ ಮಾಡೋದು ಅದು ತುಂಬ ಮುಖ್ಯ ಆಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ಜಾ ಮುಂಜಾನೆಯೇ ಜೋಗಿಮಟ್ಟಿಗೆ ಹೋದ್ರಿ ಅಂತಂದರೆ ತುಂಬ ಮನಃಶಾಂತಿಯಿಂದ ಪ್ರಶಾಂತವಾದ ಸ್ಥಳ ಮೇಡಮ್ ಅದು ಬೆಳಗ್ಗೆ ಟ್ರಕ್ಕಿಂಗಿಗೆ ಆಗಿರ್ಬೋದು ಮುಂಜಾನೆನೇ ಹೋಗುವಂಥ ಸ್ಥಳ ಅಂತಂದರೆ ಜೋಗಿಮಟ್ಟಿ ಮೇಡಮ್ ಅದ್ರ ನಾ ನಂತರದಲ್ಲಿ ನಾವು ಕೋಟೆಗೆ ಹೋಗ್ಬೋದು ಮೇಡಮ್ ಸೂರ್ಯ ಹುಟ್ಟಿದ ನಂತರದಲ್ಲಿ ಆ ಒಂದು ಸೂರ್ಯನ ಆ ಏನು ಶಾಖಾ ಇರುತ್ತೋ ಅದು ಆ ಕಲ್ಲರು ಕೋಟೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಕೋಟೆಗೆ ಹೋದರೆ ತುಂಬ ಒಳ್ಳೆಯದು ಮೂರನೇದಾಗಿ ಕೋಟೆ ಆದಮೇಲೆ ಮುರ್ಘಾಸ್ವಾಮಿ ಮಠಕ್ಕೆ ಹೋಗೋದು ತುಂಬ ಉತ್ತಮ ಮೂರು ಗಂಟೆಯಿಂದ ನಾಲ್ಕು ಗಂಟೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಆ ಸಂದರ್ಭದಲ್ಲಿ ಮುರ್ಘಾಸ್ವಾಮಿ ಮಠಕ್ಕೆ ಹೋದರೆ ಅತೀ ಉತ್ತಮವಾಗಿ ಎಲ್ಲವನ್ನು ನೋಡ್ಕೊಂಡು ಬರ್ಬೋದು ನಂತರದಲ್ಲಿ ಸಂಜೆ ಹೊತ್ತಿನಲ್ಲಿ ಚಂದ್ರವಳ್ಳಿಗೆ ಹೋದಿರಿ ಅಂತಂದರೆ ಅಲ್ಲಿ ಆ ಕೆರೆ ಆಗಿರ್ಬೋದು ಗುಹೆಗಳಾಗಿರ್ಬೋದು ಆ ಒಂದು ನೋಡುವಂಥ ವ್ಯೂವ್ ಏನಿದೆ ಅದು ತುಂಬ ಚೆನ್ನಾಗಿರುತ್ತೆ ಮೇಡಮ್ ಯಾವ ಬಗ್ಗೆ ಯಾವುದ್ರ ಬಗ್ಗೆ ಬೇಕಿತ್ತು ಮೇಡಮ್ ನಿಮಗೆ ಮೇಡಮ್ ಹಂಗಾದರೆ ನಿಮ್ಗೆ ಎರಡೇ ಮತ್ ದುರ್ಗದಲ್ಲಂದ್ರೆ ಎರಡು ಜಾಗ ಸಿಗ್ತಾವೆ ಮೇಡಮ್ ಒಂದು ಜೋಗಿಮಟ್ಟಿ ಇನ್ನೊಂದು ಚಂದ್ರವಳ್ಳಿ ಜೋಗಿಮಟ್ಟಿ ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಬೇಕಾಗತ್ತೆ ಅದು ನಿಮ್ಮ ಟೈಮ್ ಕನ್ವೀನಿಯನ್ಸ್ ಮೇಲೆ ಇಲ್ಲ ಅಂತಂದರೆ ಚಂದ್ರವಳ್ಳಿಗೆ ನಿಮಗೆ ಉತ್ತಮವಾಗಿ ಮನ ಮನಸ್ಸಿಗೆ ನೆಮ್ಮದಿ ಕೊಡೋ ಅಂಥ ಸ್ಥಳ ಮೇಡಮ್ ಅಲ್ಲಿ ಕೆರೆ ಆಗಿರ್ಬೋದು ಅಲ್ಲಿನ ಪರಿಸರ ಆಗಿರ್ಬೋದು ಹಾಂ ಮೇಡಮ್ ಸರಿ ಮೇಡಮ್ ನೀವು ನಾನು ಕಳ್ಸಿರ್ತೀನಿ ನೀವು ತಿಂಡಿ ತಿಂದು ಸಿದ್ಧವಾಗಿರಿ ನಾನು ಬಂದು ಪಿಕಪ್ ಮಾಡ್ತೀನಿ ಮ್ಯಾಮ್ ಧನ್ಯವಾದ